ನಮ್ಮ ದೇಶದಲ್ಲಿ ನೃತ್ಯವು ಕೂಡ ಒಂದು ಸಾಂಸ್ಕೃತಿಕ ನೃತ್ಯವಾಗಿದೆ ನೃತ್ಯವು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪ್ರಾಚೀನ ಕಲೆ ಕೂಡ ಆಗಿದೆ ಹಾಗೆ ಭಾರತದಲ್ಲಿನ ನೃತ್ಯಗಳನ್ನು ಮುಖ್ಯವಾಗಿ ಶಾಸ್ತ್ರೀಯ ಹಾಗೂ ಜನಪದ ನೃತ್ಯಗಳೆಂದು ನಾವು ಕರೆಯುತ್ತಿದ್ದೇವೆ ಈಗ್ಲೂ ಕೂಡ ವಿ ಭಾರತದ ವಿವಿಧ ಭಾಗಗಳಲ್ಲಿ ಹುಟ್ಟಿಕೊಂಡಿರುವ ಸಂಪ್ರದಾಯಗಳಿಗೆ ಹಾಗೂ ಅಲ್ಲಿನ ಸಂಸ್ಕೃತಿಗೆ ಅನುಗುಣವಾಗಿ ವಿವಿಧ ರೀತಿಯ ನೃತ್ಯಗಳನ್ನು ಅಭಿವೃದ್ಧಿಗೊಂಡಿದೆ ಭಾರತದಲ್ಲಿನ ಸಂಗೀತ ನಾಟ್ಯ ಅಕಾಡೆಮಿ ಕೂಡ ಎಂಟು ಸಾಂಪ್ರದಾಯಿಕ ನೃತ್ಯಗಳನ್ನು ಶಾಸ್ತ್ರೀಯ ಅಥವಾ ಗುರು ಶಿಷ್ಯ ಪರಂಪರೆನ ಒಳಗೊಂಡಿದೆ ಮತ್ತು ರಾ ಶಾಸ್ತ್ರೀಯ ಪಟ್ಟೆಗಳು ದೈಹಿಕ ವ್ಯಾಯಾಮಗಳನ್ನ ನಾವು ನೃತ್ಯದಿಂದ ಮಾಡಲ್ಪಟ್ಟಿದೆ ನೃತ್ಯದ ಸಂಗ್ರಮಣ ಕೂಡ ಆಧಾರವಾಗಿ ನಾಟಕ ಅಥವಾ ಸಂಯೋಜನೆ ವ್ಯವಸ್ಥಿಪಕವಾಗಿ ಮಾಡಲು ಕೂಡ ವ್ಯಾಪಕ ತರಬೇತಿಯೂ ಅಗತ್ಯವಿರುತ್ತದೆ ಮತ್ತು ಜನಪದ ನೃತ್ಯವೂ ಕೆಲವು ಮಾಪಿಕ ಸಂಪ್ರದಾಯಗಳಲ್ಲ ಹಾಗೆ ಒಂದಾಗಿದೆ ಜನಪದ ನೃತ್ಯಗಳಲ್ಲಿ ಹಲವಾರು ಶೈಲಿಗಳಿವೆ ಹಾಗೂ ಯಾವ ರಾಜ್ಯ ಜನಾಂಗ ಭೌಗೋಳಿಕ ಪ್ರದೇಶಗಳ ಸಂಪ್ರದಾಯಕ್ಕೆ ಅನುಗುಣವಾಗಿ ಬದಲಾಗುತ್ತೋ ಅದನ್ನು ನಾವು ನಾಟ್ಯಶಾಸ್ತ್ರ ಎಂದು ಕರೆಯುತ್ತೇವೆ ಈಗಲೂ ಕೂಡ ಮತ್ತು ಭರತ ಅವು ಒಂದು ತಲೆಯ ಮಾರಿನಿಂದ ಮುಂದಿನ ಪೀಳಿಗೆಯು ಬಾಯಿಮಾತು ಮತ್ತು ಮೂಲಕ ಸಾಗಿಸುತ್ತದೆ ಮತ್ತು ಈಗಿನ ನಮ್ಮ ನರ್ತಕರ ಕೌಶಲ್ಯಗಳನ್ನು ಬೆಳೆಸಿ ಉತ್ತಮ ಪ್ರದರ್ಶನಗಳಿಗೆ ಸಹಾಯ ನೀಡುವಂತಹ ನಮ್ಮ ಯೋಜನೆಗಳನ್ನು ಇವಾಗಲೂ ನಮ್ಮ ಮಕ್ಕಳಿಗಾಗಲಿ ಯಾರಿಗೇ ಆಗಲಿ ಎಲ್ಲರ್ಗೂ ತರಬೇತಿಗಳನ್ನು ಕೊಡುತ್ತಿದ್ದೇವೆ ಅವ್ರು ಯಾವಾಗ ಬಂದರೂ ಅಷ್ಟೆ ನಾವು ನೃತ್ಯವನ್ನು ಹೇಳಿಕೊಡ್ಬೋದು ಹಾಗೆ ಮತ್ತು ನಾವು ಎಲ್ಲ ಕಡೆಯೂ ಪ್ರದ ಪ್ರದರ್ಶನ ಕೂಡ ಮಾಡಬೋದು ತ್ಯಾಂಕ್ ಯು